ನನಗೆ ಅಡಿಗೆ ಮಾಡೋದಂದರೆ ತುಂಬ ಇಷ್ಟ ಯಾಕಂದ್ರೆ ನಾನು ತುಂಬ ಚೆನ್ನಾಗ್ ಅಡಿಗೆ ಮಾಡ್ತಿನಿ ಹಂಗಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಡಿಗೆ ಮಾಡೋದಕ್ಕೆ ಯಾಕೆಂತ ಹೇಳಿದರೆ ನಾನು ತಿನ್ನೊ ಅಡಿಗೆಗಳ್ನು ಕೂಡ ತುಂಬ ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಅಡಿಗೆ ಮಾಡೋದಂದರೆ ತುಂಬ ಇಷ್ಟ ಮನೆಯವ್ರಿಗೆ ಅಡಿಗೆ ಮಾಡ್ಕೊಡ್ದಿಂದ ತುಂಬ ಇಷ್ಟ ಯಾಕಂದ್ರೆ ನನಗೆ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಈ ಕ್ರಂಚಿಯಾಗಿರಬೇಕು ಅಂದರೆ ತುಂಬ ಫುಡ್ಡಿ ನಾನು ಯಾಕೆಂತ ಹೇಳಿದರೆ ತುಂಬ ಪದಾರ್ಥಗಳ್ನ ಮಾಡ್ಕೊತಿರ್ತಿನಿ ಮನೇಲಿ ಹೊಟ್ಟೆಗೆ ಏನಾದರು ತಿನ್ನೋಕ್ ಇಲ್ಲಾಂದರೆ ನಾನು ನೂಡಲ್ಸ್ ಮಾಡ್ಕೊಂಡು ತಿನ್ನೋದಿರ್ಬೋದು ಆ ಥರ ಮಾಡ್ಕೊಂಡು ತಿಂತೀನಿ ಏಕಂದ್ರೆ ಅದು ತಪ್ಪು ಬಟ್ ನಂಗೆ ಅದು ತಿನ್ನದೆ ಇರೋಕ್ಕಾಗೋಲ್ಲ ಸೊ ನಾನು ಹಂಗಾಗಿ ತಿಂತಾ ಇರ್ತಿನಿ ಸೊ ನಂಗೆ ಈ ಥರ ತಿನ್ನೋದ್ರಿಂದ ನನಗೆ ಖುಷಿ ಸಿಗುತ್ತೆ ಹಂಗಾಗಿ ನಾನು ತಿಂತೀನಿ ನನಗೆ ನಾನು ಮಾಡೊ ಅಡಿಗೆ ಯಾಕೆ ಇಷ್ಟ ಅಂದರೆ ಫಸ್ಟ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಲವ್ ಇರಬೇಕು ಯಾಕೆ ಅಂದರೆ ನನ್ನನ್ನು ನಾನು ಇಷ್ಟ ಪಟ್ಟು ನಾನು ಮಾಡೊ ಅಡಿಗೆ ಆಗಲಿ ಏನೆ ಇದ್ರು ಫಸ್ಟ್ ನನಗ್ ಇಷ್ಟ ಆದರೆ ಮಾತ್ರ ಬೇರೆಯವ್ರಿಗ್ ಇಷ್ಟ ಆಗೋವಂಥದ್ದು ಸೊ ನಾನು ಮೊದ್ಲು ಚೆನ್ನಾಗಿದೆ ಅಂದ್ರೇ ಬೇರೆಯವ್ರಿಗ್ ಚೆನ್ನಾಗಿದೆ ಅಂತ ಅನ್ಸೋದು ನಾನು ಚೆನ್ನಾಗಿದೆ ಅಂತೇಳಿದ್ರೇ ನಾನು ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ಹೌದು ನಾನು ಮಾಡಿರೊ ಅಡಿಗೆ ಚೆನ್ನಾಗಿದೆ ಅಂದರು ಕೂಡ ತುಂಬ ಚೆನ್ನಾಗಿರತ್ತೆ ಚೆನ್ನಾಗಿರಲ್ಲ ಅಂದರು ಕೂಡ ಯಾವುದು ಕೂಡ ಚೆನ್ನಾಗಿರಲ್ಲ ಸೊ ನಾನು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ತಿನ್ನೋದ್ರ ಮೇಲು ಕೂಡ ಬಲವಾದ ನಂಬಿಕೆ ಇರಬೇಕು ಯಾಕೆ ಅಂತ ಹೇಳಿದರೆ ತಿಂದ್ಮೇಲೆ ಹಾಗಿದೆ ಹೀಗಿದೆ ಉಪ್ಪಿದೆ ಕಮ್ಮಿ ಇದೆ ಖಾರ ಕಮ್ಮಿ ಇದೆ ಜಾಸ್ತಿ ಇದೆ ಆ ಥರದೆಲ್ಲ ಮಾತು ಬರುತ್ತೆ ಸೊ ಆ ಥರದೆಲ್ಲ ಮಾತು ಬರಬಾರ್ದು ಅನ್ನೋದ್ಕೋಸ್ಕರ ನಾವು ಚೆನ್ನಾಗಿ ಅಡಿಗೆ ಮಾಡಬೇಕಾಗತ್ತೆ ನನಗೆ ತುಂಬ ಇಷ್ಟ ಅಂದರೆ ಮಟನ್ ಚೆನ್ನಾಗ್ ಮಾಡ್ತೀನಿ ಚಿಕನ್ ಚೆನ್ನಾಗ್ ಮಾಡ್ತೀನಿ

ಯಾಕಂದ್ರೆ ಊಟ ಹಾಕೋದ್ರಿಂದ ಅನ್ನದಾನೊ ಸುಖಿನೊ ಭವಂತು ಅಂತಾರೆ ಸೊ ನಾನು ಆ ಥರ ಮಾಡೋದ್ರಿಂದ ನನಗ್ ತುಂಬ ಖುಷಿ ಆಗುತ್ತೆ ಎಲ್ಲರಿಗು ಅಡಿಗೆ ಮಾಡಿ ಹಾಕ್ತೀನಿ ಅಂತ ಸೊ ಮಾಡಿದೀನಿ ಯಾಕೆ ಅಂತ ಹೇಳಿದರೆ ನನಗೆ ಆ ಥರ ಮಾಡಿದ್ರೆ ನಾನು ಮಾಡಿರೋವಂಥದ್ನ ತಿನ್ನೋಕ್ ನನಗ್ ಇನ್ನು ಚೆನ್ನಾಗಾಗುತ್ತೆ ಆ್ಯಂಡ್ ವೆಲ್ ಪ್ರಾಕ್ಟೀಸ್ ಆಗುತ್ತೆ ನನಗೆ ಯಾಕೆಂತ ಹೇಳಿದರೆ ನಾನು ಮಾಡೋದ್ನ ನಾನು ಕ್ಲೀನಾಗಿ ಕಲಿತಾಗ ನಾನು ಬೇರೆಯವ್ರಿಗೆ ಹೇಳ್ಕೋಡೋಕೆ ನನಗೆ ತುಂಬ ಸಂತೋಷ ಸಿಗುತ್ತೆ ನಂಗೆ ನಂಬಿಕೆ ಇರುತ್ತೆ ನಾನು ಚೆನ್ನಾಗ್ ಮಾಡಿದೀನಿ ನಾನು ತಿನ್ಬೌದು ಆ್ಯಂಡ್ ಬೇರೆಯವ್ರಿಗು ಕೂಡ ನಾನು ಹೇಳ್ಕೊಡ್ಬೌದು ಅಂತ ಇವಾಗ ನನಗ್ ಅಡಿಗೆ ಏನಾದರು ಮಾಡೋಕ್ ಬಿಟ್ಟರೆ ನಾನು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕು ಮಾಡ್ಕೋಡ್ತಿನಿ ನನ್ಗೆ ಅಷ್ಟು ಚೆನ್ನಾಗ್ ನಾನು ಅಡಿಗೆ ಮಾಡ್ತಿನಿ ಮಸಾಲೆಗಳು ಕೂಡ ನಮ್ಮದೆ ನಾವು ಹಾಕ್ಬಿಟ್ಟೆ ನಾನು ಅಡಿಗೆ ಮಾಡ್ತಿನಿ ಸೊ ನನ್ಗೆ ಈ ಥರ ಮಾಡೋದ್ರಿಂದ ನನಗು ತುಂಬ ಖುಷಿ ಸಿಗುತ್ತೆ ಓ ಈ ಥರ ಮಾಡಿದ್ರೆ ಈ ಥರ ಖುಷಿ ಸಿಗುತ್ತೆ ಅಂತ ಹಾಗಾಗಿ ನಾನು ತುಂಬ ಚೆನ್ನಾಗ್ ಮಾಡ್ತೀನಿ ಯಾಕೆಂತ ಹೇಳಿದರೆ ಅಡಿಗೆ ಮಾಡೋದರಲ್ಲಿ ನನಗೆ ತುಂಬ ಪದಾರ್ಥಗಳೇನ್ ಹಾಕೋಲ್ಲ ನಾನು ಅಡಿಗೆ ಮಾಡಬೇಕಾದ್ರೆ ಅದು ಯಾಕೆ ನಂಗೆ ಇಷ್ಟು ಸ್ಪೈಸೀಸ್ ಕಮ್ಮಿ ಹಾಕಿರ್ತಿನಿ ಅದಕೋಸ್ಕರ ನನಗೆ ಅಡಿಗೆ ಮಾಡೋದು ನಾ ಅಡಿಗೆ ತಿನ್ನೋದು ಊಟ ಮಾಡೋದಂದರೆ ತುಂಬ ಇಷ್ಟ ಆಗಿರುತ್ತೆ ಆ್ಯಂಡ್ ನಮ್ಮಅಮ್ಮ ಮಾಡೋದು ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಅಮ್ಮನಿಂದ ನಾನು ತುಂಬ ಥರ ಅಡಿಗೆ ಮಾಡೋದು ಕಲ್ತಿದೀನಿ ಆ್ಯಂಡ್ ಯೂಟೂಬ್ ನೋಡ್ಕೊಂಡು ಕಲ್ತಿದೀನಿ ಯೂಟೂಬ್ ಇಂದ ಆಲ್ಮೋಸ್ಟ್ ಸ್ವೀಟ್ಗಳನ್ನ ಮಾಡ್ತೀನಿ ಖಾರಗಳ್ನ ಮಾಡ್ತೀನಿ ಯಾರು ಏನು ಹೇಳಿದ್ರು ನಾನು ಮಾಡ್ಕೋಡ್ವಂಥ ಕೆಪಾಸಿಟಿ ನನಗಿದೆ ಸೊ ತ್ಯಾಂಕ್ ಯು ಎಲ್ಲರು ಚೆನ್ನಾಗ್ ಊಟ ಮಾಡಿ ಥ್ಯಾಂಕ್ ಯು